ನಾನು ಈ ಈವರೆಗುನೂ ತಯಾರಿಸದಿರೋದು ತಯಾರಿಸದೇ ಇದ್ದಿದ್ದು ಅಡುಗೆಗಳು ಅಂತಂದರೆ ತೊಡೆದೇವು ಆಮೇಲೆ ಪೇಣಿ ನಿಪ್ಪಟ್ಟು ಉಂಡೆಗೆ ಪಾಕ ಹಿಡಿಯೋದು ಆಮೇಲೆ ಕೊಟ್ಟೆಕಡುಬು ಇಷ್ಟು ಕೊಟ್ಟೆಕಡುಬು ಏನಂತ ಅಂದರೆ ಕೊಟ್ಟೆ ಕಡುಬಿನ ಹದವೆ ಮಾಡಬೇಕಾದ್ರೆ ಒಂದೊಂದು ಸರಿ ಚೆನ್ನಾಗಿ ಬಂದ್ಬಿಡುತ್ತೆ ಇಲ್ಲ ಆವಾಗ ಕೊಟ್ಟೆ ಕಟ್ಟೋಕ್ಕೆ ಬರಲ್ಲ ಕೊಟ್ಟೆ ಕಡ್ ಕಟ್ಟಿದ್ರೆ ಕಡುಬಿನ ಹದ ಬರೋದಿಲ್ಲ ಹಾಗಾಗಿ ಅದನ್ನು ನಾನು ಮಾಡೋಕ್ಕೋಗಲ್ಲ ತೊಡೆದೇವು ಅಷ್ಟೇ ತೊಡೆದೇವು ಅದಕ್ಕೆ ಗಡಿಗೆ ಬೇಕು ಗ್ಯಾಸ್ ಮೇಲಿಟ್ರೆ ಸಿಡಿದು ಹೋಗುತ್ತೆ ಆಮೇಲೆ ಅದು ಮೇಲ್ಗಡೆ ಹೊಯ್ಯೊದಾಗ್ಲಿ ಗಡಿಗೆ ಮೇಲೆ ಹೊಯ್ಯೊದಾಗ್ಲಿ ಅದರಿಂದ ತೊಡೆದೇವು ತೆಗಿಯೊದಾಗ್ಲಿ ನಮಗೆ ಬರೋದಿಲ್ಲ ಹಾಗಾಗಿ ಅದನ್ನೂ ನಾನು ಮಾಡ್ ಮಾಡಲ್ಲ ಆದರೂ ಕಲಿಬೇಕು ಅನ್ನೋ ಆಸೆ ಐತೆ ಪೇಣಿನೂ ಅಷ್ಟೆ ಪೇಣಿ ಮಾಡೋಕ್ಕೆ ಹೋದರೂ ಪದರ ಪದರ ಬರೋದೇ ಇಲ್ಲ ನಿಪ್ಪಟ್ಟು ಅಷ್ಟೇ ನಿಪ್ಪಟ್ಟಿನ ಹದನೂ ಅಷ್ಟೆ ಒಂದು ಸರಿ ಏನಾಗುತ್ತೆ ಭಾಳ ಹಗುರವಾಗಿ ಪುಡಿ ಪುಡಿಯಾಗಿ ಹೋಗ್ತವೆ ಇಲ್ಲ ಮೆತ್ತಗಾಗಿ ತಿನ್ನೋಕ್ಕೆ ಬರಲ್ಲ ಈ ಥರ ಆಗುತ್ತೆ ಆಮೇಲೆ ಉಂಡೆಗೆ ಹದ ಪಾಕ ಅದು ಅಷ್ಟೆನೇ ಪಾಕ ತೆಗಿಯೋಕ್ಕೆ ಹೋದರೆ ಒಂದು ಗಟ್ಟಿಯಾಗಿ ಹೋಗುತ್ತೆ ಇಲ್ಲ ನೀರಾಗೋದ್ರಿಂದ ಉಂಡೆ ಎಲ್ಲ ಮಾಡಬೇಕಾದ್ರೆ ನಾನು ಬೇರೆಯವರ ಸಹಾಯನೇ ಕೇಳ್ತೀನಿ ಹೊರತು ನಾನಾಗಿ ಮಾಡೋಕ್ಕೆ ಹೋಗಲ್ಲ ಪ್ರಯತ್ನಪಡ್ತೀನಿ ಆದರೂ ಆಗೋದಿಲ್ಲ ಅದು ಕಡೆಗೆ ಕೆಲವೊಂದು ಉಪ್ಪಿನ ಕಾಯಿಗಳು ಅಷ್ಟೆ ಉಪ್ಪಿನ ಕಾಯಿಗಳು ಮಾಡೋಕ್ಕೆ ಹೋಗ್ತೀನಿ ಅದೇನಾಗುತ್ತೆ ಕಹಿ ಕಹಿ ಬಂದ್ಬಿಡುತ್ತೆ ಅದರ ಹದನೇ ನನಗೆ ಗೊತ್ತಾಗಲ್ಲ ಹಾಗಾಗಿ ಆ ಉಪ್ಪಿನ ಕಾಯನ್ನು ನಾನು ಮಾಡೋಕ್ಕೆ ಹೋಗೋದಿಲ್ಲ ಎಷ್ಟೇ ಇಷ್ಟ ಪಟ್ಟು ಕಲ್ ಕಲಿತು ಮಾಡ್ಲೇಬೇಕು ಅಂತ ನಾನು ಅಂದ್ಕೊಂಡು ಆವತ್ತೇ ಮಾಡೋಕ್ಕೆ ಹೋದರೆ ಅದು ಪೂರ್ತಿ ಹಾಳಾಗೇ ಹೋಗಿರುತ್ತೆ ಇದರಿಂದ ಏನು ಸಮಯ ವ್ಯರ್ಥ ಆಗುತ್ತೆ ನಂದು ಸಾಮಾನುಗಳು ಹಾಳಾಗ್ತವೆ ಮತ್ತೆ ಎಲ್ಲದನ್ನು ಮಾಡಿದ್ದು ಯಾರು ತಿನ್ನದೇ ಇರೋದರಿಂದ ಅದನ್ನು ಸುಮ್ಮನೆ ಎಸಿಬೇಕಾಗುತ್ತೆ ಹಾಗಾಗಿ ನಾನು ಆ ಪದಾರ್ಥಗಳನ್ನು ಮಾಡೋಕ್ಕೆ ಹೋಗಲ್ಲ